ಹ್ಯಾಂಡ್ ಪಂಪ್ ಇದು ದಕ್ಷಿಣ ಭಾರತ ರಾಜ್ಯಗಳಿಗಿಂತ ನಮ್ಮ ಉತ್ತರ ಭಾರತದ ರಾಜ್ಯಗಳಲ್ಲಿ ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ ಜನಸಂಖ್ಯೆ ಜಾಸ್ತಿ ಇರುವುದರ ಪರಿಣಾಮ ನೀರಿನ ಅಭಾವ ಕೂಡ ಜಾಸ್ತಿ ಆಗಿರುತ್ತದೆ ಮಳೆಯ ನೀರನ್ನು ನಂಬಿಕೊಂಡು ಇರಲು ಈ ಸಮಯದಲ್ಲಿ ಕಷ್ಟವಾಗುತ್ತದೆ ಕೃಷಿಗೆ ಹ್ಯಾಂಡ್ ಪಂಪಿನ ಉಪಯೋಗ ತುಂಬಾ ಇದೆ ಹಾಗು ಬೇಸಿಗೆ ಸಮಯದಲ್ಲಿ ನೀರಿನ ಅಭಾವ ತುಂಬಾ ಇರುವುದರಿಂದ ಹ್ಯಾಂಡ್ ಪಂಪಿನ ಪ್ರಯೋಜನ ಪಡೆಯುತ್ತಾರೆ ಅಲ್ಲಿಯ ಜನರು ಇದನ್ನು ಹೆಚ್ಚು ಕಡಿಮೆ ರಾಜಸ್ಥಾನ ಗುಜಾರಾತ್ ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ಛತ್ತೀಸ್ಗಡ್ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಜನರು ಇದರ ಪ್ರಯೋಜನವನ್ನು ಪಡೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ರೈಲ್ವೆ ಇಲಾಖೆಯಲ್ಲೂ ಸಹ ಹ್ಯಾಂಡ್ ಪಂಪಿನ ಪ್ರಯೋಜನ ಪಡೆಯುತ್ತಾರೆ ಸುಮಾರು ಸರಿ ಸುಮಾರು ಎಲ್ಲಾ ಪಾದಚಾರಿಗಳಿಗೆ ಕುಡಿಯಲು ನೀರು ಸ್ನಾನಕ್ಕೆ ಬಟ್ಟೆ ಒಗೆಯಲು ಹಳ್ಳಿಗಾಡಿನ ಪ್ರದೇಶದಲ್ಲಿ ಜನರು ಬಾವಿ ನೀರಿಗಿಂತ ಸರಿ ಸುಮಾರು ಹ್ಯಾಂಡ್ ಪಂಪಿನ ಪ್ರಯೋಜನ ಪಡೆಯುತ್ತಾರೆ ಇದು ಕೃಷಿ ಚಟುವಟಿಕೆಗಳಿಗೆ ತುಂಬಾ ಉಪಯುಕ್ತವಾಗಿದೆ ತರಕಾರಿ ಬೆಳೆಸಲು ಹಣ್ಣು ಹಂಪಲು ಬೆಳೆಸಲು ಗದ್ದೆ ಮತ್ತು ತೋಟಗಳಿಗೆ ನೀರನ್ನು ಹಾಯಿಸಲು ತುಂಬ ಉಪಯುಕ್ತವಾಗಿದೆ ಉತ್ತರ ಭಾರತದ ಜನರು ಇದನ್ನೆ ಮಳೆಯ ನೀರಿಗಿಂತ ಹ್ಯಾಂಡ್ ಪಂಪಿನ ನೀರನ್ನೇ ಜನರು ಬಳಸುತ್ತಿದ್ದಾರೆ ಇದರ ಉದ್ದಾದ ಸಾಲನ್ನು ನಾವು ನೋಡಿದರೆ ಸರಿ ಸುಮಾರು ಬೇಸಿಗೆಯಲ್ಲಿ ನೀರಿನ ಅಭಾವ ತುಂಬಾ ಆಗಿರುತ್ತದೆ ಜನರಿಗೆ ಕುಡಿಯಲು ನೀರು ಸಹ ಇರುವುದೆ ಇಲ್ಲ ಹ್ಯಾಂಡ್ ಪಂಪಿನ ಎದುರು ಜನರು ಸಾಲಾಗಿ ನಿಂತಿದ್ದನ್ನು ನೀವು ಸಹ ನೋಡಿದ್ದೀರಿ ನಾನು ಸಹ ನೋಡಿದ್ದೇನೆ ಕುಡಿಯಲು ನೀರನ್ನು ಹಿಡಿಯಲು ಮಹಿಳೆಯರು ಕಿಲೋಮೀಟರ್ ಗಟ್ಟಲೆ ಉದ್ದದ ಸಾಲಿನಲ್ಲಿ ನಿಂತಿರುತ್ತಾರೆ ನೀರನ್ನು ಹಿಡಿಯಲು ಮಹಿಳೆಯರು ನಾನು ಮುಂದು ನೀನು ಮುಂದು ಅಂತ ಹೇಳಿ ಜನರು ಪೈಪೋಟಿ ಮಾಡುತ್ತಾರೆ ಇದರ ಪರಿಣಾಮವಾಗಿ ಜನರು ಜಗಳ ಆಡುತ್ತಾರೆ ಗಲಾಟೆಯು ಸಹ ಉಂಟಾಗುತ್ತದೆ ಇದರ ಉಪಯೋಗವು ಜಾಸ್ತಿ ಹಾಗು ಅನಾನುಕೂಲತೆಯು ಜಾಸ್ತಿ ಆಗಿರುತ್ತದೆ ಬೇಸಿಗೆಯಲ್ಲಿ ಹ್ಯಾಂಡ್ ಪಂಪಿನಲ್ಲಿ ನೀರು ಒಣಗಿ ಹೋಗುತ್ತದೆ ಏಕೆಂದರೆ ಬೇಸಿಗೆಯ ಸಮಯದಲಿ ಅಂತರ್ಜಲ ಮಟ್ಟ ತುಂಬಾ ಕುಸಿದು ಹೋದ ಪರಿಣಾಮ ಮಳೆಯು ಸಹ ಆಗಿರುವುದಿಲ್ಲ ಮತ್ತು ಅಲ್ಲಲ್ಲಿ ಕೆಲವು ಕಡೆ ಬಾವಿ ನೀರಿಗಿಂತ ಬೋರ್ವೆಲ್ಗಳೇ ಜಾಸ್ತಿ ಇರುವುದರಿಂದ ಇದರ ಪರಿಣಾಮವಾಗಿ ಇದರ ಪರಿಣಾಮದಿಂದ ಹ್ಯಾಂಡ್ ಪಂಪಿನ ನೀರಿನ ಮಟ್ಟ ಸಹ ಕುಸಿದು ಹೋಗಿರುತ್ತದೆ ಎಲ್ಲಿ ನೋಡಿದರು ಬೋರ್ವೆಲ್ಗಳೇ ತುಂಬಿ ಹೋಗುತ್ತದೆ ನೀರಿನ ಅಬಾವವು ಸಹ ಉಂಟಾಗುತ್ತದೆ ಜನರು ಕೃಷಿ ಚಟುವಟಿಕೆಗಳಿಗೆ ಹಾಗು ಕುಡಿಯಲು ಸ್ನಾನ ಮಾಡಲು ಬಟ್ಟೆ ಒಗೆಯಲು ಬೇಸಿಗೆಯಲ್ಲಿ ತುಂಬಾ ಕಷ್ಟಕರವಾಗಿರ್ತದೆ ಜನರು ಹ್ಯಾಂಡ್ ಪಂಪನ್ನೇ ಅವಲಂಬಿತರಾಗುವುದರಿಂದ ಕುಡಿಯಲು ನೀರಿನಿಗು ಸಹ ತುಂಬಾ ಕಷ್ಟವನ್ನು ಪಡೆದಿರುತ್ತಾರೆ ಇದು ಬೇಸಿಗೆಯ ಸಮಯದಲ್ಲಿ ತುಂಬಾ ಕಷ್ಟಕರವಾದ ಪರಿಸ್ಥಿತಿ ಉಂಟಾಗುತ್ತದೆ ಎಂದು ನಾನು ಹೇಳುತ್ತೇನೆ